ನಮ್ಮದೇ ಆದ ಉದ್ಯಮವನ್ನು ಅಭಿವೃದ್ದಿ ಪಡಿಸುವಲ್ಲಿ ಮಾಧ್ಯಮ ತುಂಬಾ ಸಲಹೆ ನೀಡಿದೆ ಎಷ್ಟರ ಮಟ್ಟಿಗೆ ಹೇಳ್ಬೋದು ಅಂದರೆ ನಮ್ಮ ನಾವೇ ಜೀವನ ರೂಪಿಸಿಕೊಳ್ಳುವಂಥದ್ದು ರೈತರಿಗೆ ಮತ್ತು ಕಿರು ಕೈಗಾರಿಕೆಯ ಆರ್ಥಿಕತೆ ಸಲಹೆಗಳನ್ನು ನೀಡುವಂತಹದ್ರಲ್ಲಿ ಗ್ರಾಮ ಕಾರ್ಯಕ್ರಮಗಳು ಇದೆ ರೈತ ಮಿತ್ರ ಅಂತ ಕೃಷಿ ಮೇಳ ಅಂತ ಅದರಲ್ಲಿ ಸುಮಾರು ರೈತರಿಗೆ ಉದ್ಯೋಗವೂ ಕೊಡ್ತಿದ್ದಾರೆ ಹಾಗೆ ಇವಾಗಿನ ತಂತ ತಾಂತ್ರಿಕೋದ್ಯಮದ ಬಗ್ಗೆ ಎಲ್ಲರಿಗು ತಿಳ್ವಳಿಕೆ ನೀಡ್ತಿದ್ದಾರೆ ದಿನೇ ದಿನೇ ರೈತರ ಸಲಹೆಗಳನ್ನು ಕೇಳ್ತಿದ್ದಾರೆ ಮಾಧ್ಯಮಗಳು ಅದಕ್ಕೆ ಪ್ರತಿ ಉತ್ತರವು ಆಮೇಲೆ ಜಾಸ್ತಿ ಸಹಾಯವು ಮಾಡ್ತಿವೆ ಅದರಿಂದ ತುಂಬ ಖುಷಿ ಆಗುತ್ತೆ ಹೇಳಬೇಕು ಅಂದರೆ ಇದರಿಂದ ತುಂಬ ಕಲಿತಾನೇ ಇದ್ದೀವಿ ನಾವು ಇಷ್ಟೇ ಹೇಳ್ಬೋದು